ಈ ನಗರದ ದಿನಪತ್ರಿಕೆಗಳಲ್ಲಿ ನಮ್ಮ ಗ್ರಾಮೀಣ ಸುದ್ದಿಗಳನ್ನು ಸರಿಯಾಗಿ ಚಿತ್ರಿಸುವುದಿಲ್ಲ ನಾವು ದಿನಪತ್ರಿಕೆಗಳಲ್ಲಿ ಕೇವಲ ನಗರದ ಸುದ್ದಿಗಳು ರಾಜಕೀಯ ಸುದ್ದಿಗಳು ದೇಶ ವಿದೇಶದ ಸುದ್ದಿಗಳನ್ನು ನೋಡಬಹುದು ಆದರೆ ಗ್ರಾಮೀಣ ಪ್ರದೇಶದ ಸುದ್ದಿಗಳನ್ನು ಅಷ್ಟೇನೂ ನಿಖರವಾಗಿ ಕೊಡ್ತಾ ಇಲ್ಲ ಇನ್ನೊಂದು ವಿಷಯ ಹೇಳುವುದಾದರೆ ಈ ಮಾಧ್ಯಮಗಳಲ್ಲಿ ಅಗತ್ಯದ ವಿಷಯಗಳಿಗಿಂತಲೂ ಅನಗತ್ಯ ವಿಷಯಗಳನ್ನೇ ಹೆಚ್ಚಾಗಿ ತೋರಿಸ್ತಾರೆ ಅದೆಷ್ಟೋ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆಯಿಲ್ಲದೇ ಕಷ್ಟದಲ್ಲಿರುವ ಜನರಿರ್ತಾರೆ ಜೊತೆಗೆ ಕೆಲವು ಹಳ್ಳಿ ಪ್ರದೇಶಗಳ ರಸ್ತೆ ಸರಿಯಿಲ್ಲದೆ ಜನರು ಪ್ರಯಾಣಕ್ಕೆ ಪರದಾಡಬೇಕಾಗ್ತದೆ ಇಂತಹ ವಿಷಯಗಳನ್ನು ಮಾಧ್ಯಮದವರು ನಾಲ್ಕು ಜನರಿಗೆ ತಿಳಿಯುವಂತೆ ಮಾಡಿದರೆ ಅದರಿಂದ ಸಹಾಯ ಮಾಡುವವರ ಮೂಲಕ ಈ ತೊಂದರೆಗಳಿಗೆ ಪರಿಹಾರ ಸಿಗ್ತದೆ ಆದರೆ ಇತ್ತೀಚಿಗೆ ಮಾಧ್ಯಮಗಳಲ್ಲಿ ನಾವು ರಾಜಕೀಯ ವ್ಯಕ್ತಿಗಳ ಜಗಳಗಳು ಕಲಾವಿದರ ವೈಯಕ್ತಿಕ ವಿಷಯಗಳ ಬಗೆಗಿನ ಚರ್ಚೆಗಳನ್ನೇ ನೋಡುವಂತಾಗಿದೆ ಅದೆಷ್ಟೋ ವಿಷಯಗಳು ಜನರಿಗೆ ತಲುಪಬೇಕಿತ್ತು ಆದರೆ ಅದು ಬೆಳಕಿಗೆ ಬರದೆ ಹಾಗೆಯೇ ಉಳಿದಿರ್ತದೆ